ಈಗ ಕೃಷಿ ಬಗ್ಗೆ ಏನಂತಾವೆ ಕೈಗಾರಿಕೆ ಅಂದರೆ ಏನು ಎಂತ ಎಲ್ಲ ಅಂದರೆ ಹೊಲಗಳಿಗೆ ಎತ್ತು ಹೊಲ ಹಾಕಿದ್ರೆ ನಾವೂ ಹೊಲಕ್ಕೆ ಮೆಣಸಿನ್ಕಾಯಿ ಹಾಕ್ತೇವೆ ಹತ್ತಿ ಹಾಕ್ತೀವಿ ಆಮೇಲೆ ಗೊಂಜೋಳ ಹಾಕ್ತೀವಿ ಆಮೇಲೆ ನಾವೂ ಬೀನ್ಸ್ ಆಮೇಲೆ ಮಡಿಕೆ ಹೆಸರೂ ಹಲ್ಸಂದೆ ಆಮೇಲೆ ಎಲ್ಲ ನಾವು ಈ ರೀತಿ ಕೈ ಇದು ಮಾಡ್ತೀವಿ ಕೃಷಿ ಮಾಡ್ತೀವಿ ಅದೇ ರೀತಿ ಗೊಂಜಾಳ ಅಂತ ಹಾಕ್ತೀವಿ ವರ್ಷ ಗೊಂಜಾಳ ತೆಗಿತೀವಿ ಗೊಂಜಾಳ್ ಬೀಜ ಗೊಬ್ಬರ ಅವು ಪಾ ಅದೆಲ್ಲ ಹಾಕ್ತೀವಿ ಮತ್ತು ಅದು ಕಸ ಹಾಕುತ್ತೆ ಅದರಲ್ಲಿ ಕಳೆ ತೆಗಿ ಈಗ ಅಂತೂ ಕಳೆ ಯಾರೂ ತೆಗೆಯೋದಿಲ್ಲ ಅದಕ್ಕೊಂದು ಎಣ್ಣೆ ಬರ್ತೈತಲ್ಲ ಆ ಎಣ್ಣೆ ಹೊಡಿತೀವಿ ಎಣ್ಣೆ ಹೊಡೆದು ಹುಲ್ಲು ಬೆಳೆಯಂಗಿಲ್ಲ ಆ ರೀತಿ ನಾವು ಕೃಷಿ ಭಾಳ ಚೆಂದ ಎತ್ತು ತೊಗೊಂಡು ಹರಿಗಿ ಅದಕ್ಕೆ ಗು ಎತ್ತುಗಳನ್ನು ತೆಗೆದುಕೊಂಡು ಹೊಲದಾಗ ಹರಿಗಿ ಬೀಜವನ್ನು ಬಿತ್ತಿ ಗೊಂಜಾಳ ಬಿತ್ತಿ ಕಳೆ ತೆಗೆಸಿ ಅದು ಆ ರೀತಿಯಾಗಿ ನಾವೆಲ್ಲ ಕೃಷಿ ಮಾಡ್ತೀವಿ ಅದೇ ರೀತಿಯಾಗಿ ಈಗ ಹೆಂಗೈತಪ್ಪ ಅಂತ ಅಂದ್ರೆ ಈಗಿನ ಜೊ ಮಳೆ ಆಗ್ತಾ ಇಲ್ಲ ಪಾಪ ರೈತರಿಗೆ ಏನೂ ಮಳೆ ಬಂದ್ರೆ ಎಲ್ಲ ನಾವೂ ಬೆಳೆ ಬರ್ತದೆ ಮಳೆ ಇಲ್ಲಾಂದ್ರೆ ಏನು ಬರೋಂಗಿಲ್ಲ ಅದಕ್ಕೆ ಈಗ ರೈತರಿಗೆ ಭಾಳ ತೊಂದ್ರೆ ಆಗೈತಿ ಅದೇ ರೀತಿಯಾಗಿ ನಾವು ಕೃಷಿ ಮಾಡಬೇಕಾದ್ರೆ ಎಲ್ಲ ರೀತಿ ಬೀಜ ಗೊಬ್ಬರ ಎಣ್ಣೆ ಎಲ್ಲ ಥರ ಬೇಕು ಈಗ ಅದೇ ರೀತಿಯಾಗಿ ಅವೂ ಮಳೆ ಬರಲಿಲ್ಲ ಅಂದ್ರೆ ಏನು ಆಗ್ತಾಯಿಲ್ಲ ಅದರ ರೀತಿಯಾಗಿ ಕೃಷಿ ನೋಡಿರಿ ರೈತರಿಗೆ ನಾವು ಎಷ್ಟು ನಾವು ರೈತ್ರು ಅಂತಂದ್ರೆ ರೈತರಿಗೆ ರೈತ್ರು ದುಡಿದ್ರೆ ನಮ್ಮಂಥ ಎಲ್ಲ ನಾವೂ ಎಲ್ಲ ರೀತಿ ಏಜೆನ್ಸಿ ಮಾಡೋರು ಎಲ್ಲರ ನಾವು ಒಂಥರ ಎಲ್ಲರ ನಾವು ಏನು ಜೀವನ ಮಾಡ್ತೀವಿ ಅವ್ರಿಗೆ ಎಲ್ಲರಿಗೆ ದರ ಇದು ದುಡ್ದಂಥ ಅನ್ನಾನ ನಮ್ಗೆ ಹೊಟ್ಟೆ ತುಂಬಬೋದು ಅದ್ಕೆ ಈಗ ಏ ನಾವು ಕ್ರು ಕ್ರು ರೈತರಿಗೆ ಬಹಳ ಗೌರವ ಬೆಲೆ ಕೊಡ್ಬೇಕಾಗುತ್ತೆ ಅವರು ನೋಡು ಈಗ ಬಂಗಾರ ಬೆಳ್ಳಿ ತಿನ್ನೋಕ್ಕಾಗೋಲ್ಲ ರೊಟ್ಟಿಗೆ ಜೋಳ ರೊಟ್ಟಿ ರೊಟ್ಟಿ ಇದ್ರೇನೆ ಹೊಟ್ಟೆ ತುಂಬ್ತೈತೆ ಬಂಗಾರದಿಂದ ಹೊಟ್ಟೆ ತುಂಬೋಂಗಿಲ್ಲ ಅದಕ್ಕೆ ಕೃಷಿ ಮಾಡ್ಬೇಕಾದ್ರೆ ಬಹಳ ರೈತರಿಗೆ ರೈತ್ರು ನಮ್ಗೆ ಮೈನಾಗಿ ಇಂಪಾರ್ಟೆಂಟ್ ಅವ್ರು ಏನು ಕೃಷಿ ಉತ್ತಿ ಬೆಳ್ದು ಮಾಡ್ತಾರಲ್ಲ ಅವರೇ ನಮಗೆಲ್ಲ ಸಹಕಾರ ಮಾ ಅವ್ರಿಗೆ ನಾವು ಎಷ್ಟು ನಾವು ಪ್ರೀತಿಯಿಂದ ನೋಡಿಕೊಂಡು ಅವ್ರ್ಗೆ ಎಷ್ಟು ನಾವು ಗೌರವ ಕೊಡ್ತೀವಿ ಅವ್ರು ಅಷ್ಟು ನಮ್ಗೆ ಹೊಟ್ಟೆಗೆ ಅನ್ನ ಕೊಡ್ತಾರೆ ಅವರು ದುಡ್ದು ಅದೇ ರೀತಿಯಾಗಿ ಮತ್ತು ಈಗೆಲ್ಲ ಏನೈತೆ ಅಂತಂದ್ರೆ ಕ್ರೂ ಭೂಮಿ ಈಗೆಲ್ಲ ಏನು ಆಗ್ಬಿಟ್ಟವ ಪ್ಯಾಕ್ಟ್ರಿ ಆಕ್ಕಾವು ಆಮೇಲೆ ರೇಟ್ ಬಂದು ಮನೆ ಹೊ ಪ್ಲಾಟ್ ಮಾಡೋಕೆ ಅದಕ್ಕೆ ಇದ್ಕೆ ಅಂತೆ ಕೃಷಿ ಇದು ಮಾಡ್ಲಿಕ್ಕತ್ತಾರ ಎಲ್ಲ ಜನಗಳು ಆ ರೀತಿ ಮಾಡಬಾರ್ದು ಈಗ ಹೆಂಗೆ ನಮ್ಮ ಹೊಲಗಳಿರ್ತವೆ ಇರ್ಬೇಕು ಅವು ಕೃಷಿ ಮಾಡ್ಲಿಕ್ಕೆ ಹೊಲ ಇದ್ರೇನೆ ಕೈಗಾರಿಕೆ ನೀರಾವರಿ ಏನೇ ಇರಲಿ ಒತ್ತ ಏನೋ ಮಾಡಲಿಕ್ಕೆ ನಮ್ಮ ಹೊಲ ಇದ್ರೆ ಮಾಡ್ಬಹುದು ಇಲ್ಲ ಅಂದ್ರೆ ಅದು ಏನು ಮಾಡ್ಬಿಡ್ತಾರೆ ಅವ್ರು ಅಂದರೆ ಪೊಪ್ಳ ಹಾಕಿ ಮಾಡೀನಿ ಹಂಚಿದೆ ಮನೆ ಕಟ್ಟಿದೆ ಇದನ್ನು ಮಾಡ್ತಾ ಹೋದರೆ ಮತ್ತು ಈಗ ಅವರೆಲ್ಲ ಕೃಷಿ ಮಾಡ್ಲಿಕ್ಕೆ ಭೂಮಿ ಬೇಕು ಇವರೆಲ್ಲ ಭೂಮಿ ಇಟ್ಕೊಂಡ್ರೆ ಮುಂದೆಲ್ಲ ನಮ್ಗೆ ಅವು ತಿನ್ನಲಿಕ್ಕೆ ಹೊಟ್ಟೆಗೆ ಅನ್ನ ರೋ ಜೋಳ ಗೋಧಿ ರೊಟ್ಟಿ ಇವೆಲ್ಲ ಬರ್ಬೇಕು ಅಂದರೆ ಮತ್ತು ಅವು ಕೃಷಿ ಮಾಡ್ಲಿಕ್ಕೆ ಭೂಮಿ ಇದ್ರೆ ಕೃಷಿಗೆ ನಮ್ಗೆ ಕಾ ಮಾಡ್ಕೊಂಡು ಊಟ ಮಾಡಲಿಕ್ಕೆ ಇರ್ತದೆ ಈಗ ಏನು ಆಗ್ಬಿಟ್ಟೈತೆ ಅಂತ ಅಂದ್ರೆ ಎಲ್ಲ ಅದು ಎಲ್ಲರೂ ಈ ರೀತಿ ಮಾಡ್ಲಿಕ್ಕತ್ತ ಬಿಟ್ರೆ ಪ್ಯಾಕ್ಟ್ರಿ ಕಟ್ತೀವಿ ರೀ ಆದ ಈಗ ಅಂಥೇಳಿರಿ ಈ ರೀತಿ ಮಾಡಾಕ್ಕತ್ತ ಬಿಟ್ರೆ ಅದ್ಕೆ ಹಿಂಗೆ ರೈತ್ರಿಗೆ ಸ್ವಲ್ಪ ಭಾಳ ಈ ಸಲ ತೊಂದರೆ ಆಗೈತಿ ಮಳೆ ಇಲ್ದಕ್ಕೂ ಹಾಗಾಗಿ ಈ ರೀತಿ ಎಲ್ಲರು ಏನು ಮಾಡ್ತಾರೆ ಅವ್ರಿಗೂ ಮ ಮ ಬಡ ಬಡ ರೈತರಿಗೆ ಭಾಳ ತ್ರಾಸು ಅದ್ಕೂಡ್ಲೆ ಹೊಲ ಬಡ್ಡಿ ಹಾಕಿದೆ ಅಥ್ವಾ ಲೌನಿ ಹಾಗಿದೆ ಈ ರೀತಿ ಮಾಡ್ತಾರೆ ಪಾಪ ಪಾಲುದಾ ಪಾಲುದಾರರ ಆಗೋದು ಅಂದರೆ ಏನೂ ಮ ಜ ಬೇರೆದೋರ್ಗೆ ಹಾಕುವುದು ಹಾಕಿ ನಮ್ಮ ಜೊತೆ ನೀವು ಹಿಂಗೆ ಮಾಡಿರಿ ನಮ್ಗೆ ಬಡ್ಡಿ ಕೊಡಿರಿ ಇಲ್ಲ ನಾವು ಹೊಲ ಬರ್ದು ಕೊಡ್ತೀವಿ ನಮ್ಗೆ ಈ ರೀತಿ ಈ ಲೌನಿ ಕೊಡ್ತೀವಿ ಅಂಥೇಳಿ ಪಾಪ ರೈತರೂ ಅವ್ರಿಗೆ ಮಾಡೋಕೆ ನೀರು ಇಲ್ಲ ಅಂದ್ರೆ ಈ ರೀತಿ ಬಾ ಸಹಕರಿಸ್ತಾರೆ ಹೆಂಗೆ ಅಂತಂದ್ರೆ ನಾವೂ ನಿಮ್ಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ರೀ ನಿಮ್ಮ ನಮ್ಮ ಭೂಮಿ ಮಾಡಿರಿ ಲೌನಿ ಹಾಕ್ತೀವಿ ರಿ ನೀವು ನಮ್ಗೆ ಒಳ್ಳೆಯ ಇಪ್ಪತ್ತು ಸಾವಿರ ಕೊಡಿರಿ ಹಿಂಗೆ ಮಾತಾಡ್ತಾ ಅವರು ಒಂಥರ ಪಾಲುದಾರರು ಆಗಿ ಕೃಷಿ ಹೊಲಗಳನ್ನು ಬೇರೆಯವ್ರಿಗೆ ಕೊಟ್ಟು ಅವ್ರು ಈ ರೀತಿ ಮಾಡ್ತಾ ರೈತ್ರ ಜೀವನ ಸಾಗಿಸ್ತಾರೆ ಅದೇ ರೀತಿ ನಾವು ಕೃಷಿ ಮಾಡಬೇಕು ಅಂತ ಅಂದ್ರೇನು ಅಷ್ಟು ಸರಳ ಇಲ್ರೀ ಆ ರೀತಿ ಈಗ ಮೊದ್ಲಿನಂತೆ ಈಗೇನು ಎಲ್ಲ ಮಿಷನ್ ಬಂದವು ಮೊದ್ಲು ಹಂಗೆ ಕಳೆ ತೆಗ್ಯೋದು ಯಾವ್ದು ಮಾಡಿದ ಎಲ್ಲಕ್ಕೂ ಮಿಷನ್ ಬಂದು ಬಿಟ್ಟೆವು ಒಂದು ಗೊಂಜಾಳ್ ಹಾಕಿಸ್ಬೇಕಂದ್ರೂ ಮಿಷನ್ ಬಂದವು ಒಂದು ಏನು ಮಾಡ್ಬೇಕು ಅಂದರೂ ಮಿಷನ್ ಬಂದವು ಹಿಂಗಾಗಿ ಏನು ಆಗ್ಬಿಟ್ಟೈತೆ ರೀ ಅಂದ್ರೆ ಎಲ್ಲನೂ ಅದರಲ್ಲಿ ಜಾಸ್ತಿ ಅದರಲ್ಲಿ ಈಗ ಕ್ರೂ ಇದು ಆಗ್ಬಿಟ್ಟಿವೆ ರೀ ಕೈಗಾರಿಕೆ ಒಳ್ಗೆ ಮಾಡ್ಬೇಕಂದ್ರು ನೀರಾವರಿಯಿಂದ ಎರ್ಡು ಪೀಕ್ ತೆಗಿತಿದ್ವಿ ನಾವು ನೀರಾವರಿ ಒಳಗೆ ಈಗ ಏನು ಆಗ್ಬಿಟ್ಟೈತಿ ಏನೂ ಎರ್ಡು ಎರ್ಡು ಇದೂ ಹಾಕೋದೈತಿ ಶೆಂಗಾ ಹಾಕುವುದೈತಿ ಒಮ್ಮೆ ತೆಗೆದೈತಿ ಒಮ್ಮೆ ಜೋಳ ಗೋಧಿ ಹಾಕುವುದು ಕಡ್ಲೆ ಹಾಕುವುದು ಮಾಡಿ ತೆಗಿತಾರೆ ಹೀಗಾಗಿ ಹಾಳಾಗ್ಬಿಟ್ಟೈತೆ ಜೀವನ ಸಾಕಾಣಿಕೆ ಆದಂತು ಈಗ ಏನಾಗಿ ಬಿಟ್ಟವ ರೀ ಅಂದ್ರೆ ಅವರು ಜೇನೂ ಅವ್ರು ಸಾಕವ್ರು ಜೇನು ಸಾಕಾಣಿಕೆ ಅದೂ ಭಾಳ ಈಗ ಹೆಚ್ಚು ಪೇಮಸ್ ಚಲೋ ನಡೆಯಾಕ್ಕತ್ತೈತಿ ರೀ ಖುಷಿ ಒಳಗೆ ರೇಷ್ಮೆ ಕೃಷಿ ಅದು ರೇಷ್ಮೆಯೂ ಬಹಳ ಇಲ್ಲಿ ರಾಯಪುರದ ಹತ್ತಿರ ರೇಷ್ಮೆದೊಂದು ಇದನ್ನ ಇದಾದೆ ಅಲ್ಲಿ ನಾವೂ ಹೋಗಿ ಬಂದೀವಿ ಎಲ್ಲ ರೇಷ್ಮೆ ನೋಡಿ ರೇಷ್ಮೆ ಹೆಂಗೆ ಬೆಳಿತಾರೆ ಏನು ಎಂತ ಎಲ್ಲ ನಾವು ಓ ರಾಯಪುರ್ದ ಹತ್ತಿರ ಎಲ್ಲ ನಾವು ಹೋಗಿ ರೇಷ್ಮೆ ಇಲಾಖೆಗೆ ಹೋಗಿ ಎಲ್ಲ ನೋಡಿಕೊಂಡು ಬಂದ್ವಿ ಅದು ಕೃಷಿ ಮಾಡಾರ ಭಾಳ ಚೆನ್ನಾಗಿ ಮಾಡ್ಯಾರ ಹೀಗಾಗಿ ನಾವೂ ಹೊಲ ಅಂದ್ರೆ ಬಹಳ ಪ್ರೀತಿ ನಮ್ಗೆ ಕೃಷಿ ಮಾಡೋಕೆ ಹೊಲ ಇದರ ನಾನು ಕೃಷಿ ಮಾಡ್ಬಹುದಲ್ಲ ಎಲ್ಲ ರೀತಿಯಿಂದ ನಾವೂ ಮಾಡಿಕೊಂಡು ನಮ್ಮ ಮನೆಯಾಗ ನಮ್ಮ ತಂದೆ ಆಯ್ತು ನಮ್ಮ ಅಪ್ಪ ಭೂಮಿ ಮ್ಯಾಗ ಬಹಳ ಪ್ರೀತಿ ಇದ್ರೂ ನಮ್ಮ ಅಪ್ಪಾರು ಈಗೂ ನಮ್ದು ಭೂಮಿ ಐತಿ ನಾವೂ ಭೂಮಿ ಒಳಗೆಲ್ಲ ಬಿತ್ತಿ ಬೆಳಿತೀವಿ ಎಲ್ಲ ಮಾಡ್ತೀವಿ ಈ ಹತ್ತಿ ಹಾಕ್ತೀವಿ ಶೇಂಗಾ ಹಾಕ್ತೀವಿ ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಹಾಕ್ತೀವಿ ಆಮೇಲೆ ಈ ರೀತಿ ನೀರಾವರಿಗೆ ನಾವು ಎಲ್ಲನೂ ಹಾಕ್ತ್ ನೀರಾವರಿ ಶೇಂಗಾ ಅಂತ ಆಕ್ತಿವಿ ಆಮೇಲೆ ಈ ರೀತಿ ಎಲ್ಲ ಮಾಡ್ತಲೇ ನಾವು ಬಂದೀವಿ ಹಿಂಗಾಗ್ ನಮ್ಮ ಮನೆ ಕಾಕಾಗಳು ಆಯ್ತು ಅಪ್ಪಾರು ಆಯ್ತು ದೊಡ್ಡಪ್ಪಾರು ಆಯ್ತು ಕಾಕಾನ ಮಕ್ಳು ಆಯ್ತು ಎಲ್ಲರೂ ಅವರೂ ಕೋ ಪ್ರಿಯೇ ಹೊಲನ ಕೃಷಿನ ಮಾಡ್ತಾರೆ ಅವರೆಲ್ಲ ಅವರೂ ಪೂರ್ತಿ ಇದರಲ್ಲಿ ಎಲ್ಲ ರೀತಿಯೂ ತೊಗರಿ ಹಾಕೋದು ಈ ರೀತಿ ಜೋಳ ಹಾಕೋದು ಶೇಂಗಾ ಹಾಕೋದು ಆಮೇಲೆ ಎಳ್ಳು ಕರೆಳ್ಳು ಉರೆಳ್ಳು ಈ ರೀತಿ ಎಲ್ಲ ಅವರೂ ಕೃಷಿ ಮಾಡ್ತಾ ನಮ್ಮ ಕಾಕಾರೂ ನಾವು ಹೋದ್ವಿ ಅಂದರೆ ಊರಿಗೆ ನಮ್ಗೆ ಎಲ್ಲ ರೀತಿ ನಾವು ನೋಡೋ ಹೊಲ್ದಾಗ ಬೆಳ್ದಿದ್ದು ತಗೊಂಡು ಹೋಗಿ ಊರಿಗೆ ಅಂತ ಕಳಿಸ್ತಿರ್ತಾರೆ ನಾವು ಹೋದಾಗೆಲ್ಲ ತಗೊಂಡು ಹೀಗೆಲ್ಲ ಬರ್ತೀವ್ರಿ ನಾವು ನಿಜ್ವಾಗಿ ಹೇಳ್ಬೇಕಂದ್ರೆ ಮತ್ತು ಕೃಷಿ ಮಾಡೋದು ನಾವು ಸಣ್ಣವ್ರು ಇದ್ದಾಗ ಹೊಲಕ್ಕೆ ಹೋಗ್ತಿದ್ವಿ ನಾವೂ ಎಲ್ಲ ಶೇಂಗಾ ಕಿತ್ತೀವಿ ಶೇಂಗಾ ಹರಿದೀವಿ ಮೆಣಸಿನ್ಕಾಯಿ ಹರಿದೀವಿ ಹತ್ತಿ ಬಿಡಿಸೀವಿ ನಮ್ಗೂ ಭೂಮಿ ಅಂದ್ರೆ ಭಾಳ ಇಷ್ಟ ಕೃಷಿ ಆಗಲೇ ನಾವೆಲ್ಲ ಸಹಕರ್ಸ್ಕೊಂಡು ಎಲ್ಲವೋ ಆಳು ಕರ್ಕೊಂಡು ಹೋಕ್ಕಿದ್ವಿ ಆಳ್ಗಾಳೆಲ್ಲರೂ ಕರ್ಕೊಂಡು ಹತ್ತಿ ಬಿಡಿಸೋದು ಶೇಂಗಾ ಕೀಳೋದು ಮೆಣಸಿನ್ಕಾಯಿ ಹರಿಯೋದು ಅವರೆಲ್ಲ ಕರ್ಕೊಂಡು ಹೋಗಿ ಒಂದು ಎಲ್ಲರೂ ಒಂದು ನಾಲ್ಕು ತಾಸು ಕೃಷಿಯಲ್ಲಿ ಏನಾಯ್ತು ಎಲ್ಲ ಮಾಡಿಕೊಂಡು ಕುತ್ಕೊಂಡು ಊಟ ಮಾಡಿ ಅವರಿಗೆಲ್ಲ ಸಹಕರ್ಸ್ಕೊಂಡು ಮಾತಾಡ್ತಾ ಅವ್ರ ಜೊತೆ ಇದು ಮಾತಾ ಹಂಗ ಹಿಂಗ ಅಂದ್ಕೊಂತ ಮಾತಾಡ್ಕೊಳ್ತಾ ಒಂದು ಟೈಮ್ ಪಾಸ್ ಮಾಡಿ ಮತ್ತು ಮತ್ತು ಕೃಷಿ ಒಳ್ಗೆ ಏನೈತಿ ಮತ್ತು ನಾವು ಕೆಲಸ ಮಾಡಿಕೊಂಡು ಅದ್ಕೆ ಪಾಲುದಾರರಾಗಿ ನಾವು ಎಲ್ಲರು ಕೂಡಿ ಚೆಂದಾಗಿ ಕೂತ್ಕೊಂಡು ಇದು ಮಾಡಿಕೊಂಡು ಒಬ್ರಿಗೊಬ್ರು ಅಡ್ಜಸ್ಟ್ ಆಗಿ ಮಾಡ್ಕೊಂಡು ಬರ್ತಿದ್ವಿ ಇದೇ ಕೃಷಿ ಒಳ್ಗೆ ನಾವು ಏನು ಕೈಗಾರಿಕೆ ಒಳ್ಗೆ ಎಲ್ಲರು ಇವರೆಲ್ಲ ಬರ್ತ್ರು ಆಜು ಬಾಜು ಬಾರವ್ವ ಹೊಲಕ್ಕೆ ಹೋಗೋಣ ಹಂಗೆ ಹಿಂಗೆ ಅಂತೆ ಕೃಷಿ ಭಾಳ ಚೆಂದ ಮಾಡ್ತಿದ್ರು ಆ ಕಡೆ ಈ ಕಡೆ ಎಲ್ಲ ಅಲ್ಲ ಆಮೇಲೆ ಏಕೀಕ ಇದನ್ನು ಮಾಡಿಕೊಂಡು ನಾವು ಸೋದನೆ ಮಾಡ್ಕೊಳ್ತಿದ್ವಿ ಹೆಂಗೆ ಅಂತ ಅಂದರೆ ಏಜೆನ್ಸಿ ಅಂತಂತ ಅಂದರೇನು ಇದೇ ಆಳ್ಗಳು ಬಾರ್ ಬಾರ್ ಕಲ್ಲೋ ಬಾ ಮಲ್ಲೋ ಬಾ ಅವ್ಕೆ ಬಾ ಈಗೆ ಬಾ ಅಂಥೇಳಿ ಕೃಷಿ ಇದಕ್ಕೆ ಹೋಗೋಣ ಬರ್ರಿ ಮಾಡೋಕೆ ಹೋಗೋಣ ರೇಷ್ಮೆ ಇಲಾಖೆಗೆ ಹೋಗೋಣ ಬರ್ರಿ ಜೋನುದ ಜೇನು ಸಾಕಾಣಿಕೆದಾರ್ರು ಕರ್ದಾರ ಬರ್ರಿ ಸಂಯೋಗ ಮ ಅಲ್ಲಿ ಹೋಗಿ ನಾವು ಮಾಡ್ಕೊಂಡು ಬರೋಣ ಬರ್ರಿ ಅಲ್ಲಿ ಹೆಂಗೆ ಹೆಂಗೆ ಜೇನು ಸಾಕೋದು ಮಾಡ್ತಾರೆ ಅದನ್ನೆಲ್ಲ ನಾವು ನೋಡ್ಕೊಂಡು ಆ ರೀತಿ ನಾವೂ ಕೃಷಿ ಮೊದ್ಲೆ ಕೈಗಾರಿಕೆ ಒಳ್ಗೆ ಅದನ್ನು ನಾವು ಈ ತರ ಮಾಡ್ಕೊಂಡು ಬರೋಣ ರೀ ಅಂಥೇಳಿ ಅದೂ ಮಾಡೋಕೆ ನಾವು ಎಲ್ಲರಿಗೆ ಹೋಕ್ಕಿದ್ವಿ ನೋಡ್ತಿದ್ವಿ ಇಲ್ಲೆಲ್ಲ ನಾವೆಲ್ಲ ನೋಡಿ ಬಂದು ಇದು ಮಾಡೇವೆ ರೀ ಕೃಷಿ ಒಳ್ಗೆ ಏನೈತಿ ಅದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ತಿಳ್ಕೊಂಡ್ವಿ ಮಾಡಿದ್ವಿ ನಾವು ಮತ್ತು ರೈತ್ರು ಮಗಳ ನಾನು ಆಮೇಲೆ ನಾವು ಕರ್ನಾಟಕ ರಾಜ ರೈತ್ರ ಸಂಘ ಸೈನು ಒಳಗೆ ಮತ್ತು ನಾನು ಅನ್ನಪೂರ್ಣ ಪಟ್ಲ ಅಂಥೇಳಿ ಇದ್ದದ್ದು ಏನ್ರಿ ರಾ ಪೂ ಮತ್ತು ಸಂಘಟನ ಮೇಳ ಕಾರ್ಯದರ್ಶಿ ಇದ್ದೇನ್ರಿ ಅದರಾಗೆಲ್ಲ ನಾವು ಮಾಡ್ತಾ ಇದ್ದೇವೆ ಕೃಷಿ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಮತ್ತು ರೈತ್ರಿಗೆ ಆದಷ್ಟು ನಮ್ಮ ಕೈಯ್ಲಿ ಎಷ್ಟು ಆಗುತ್ತೆ ಅಷ್ಟು ಹೆಲ್ಪ್ ಮಾಡ್ತಾ ಆಮೇಲೆ ಅಲ್ಲಿ ತಾಲ್ಲೂಕು ಆಪೀಸ್ ಅದು ಈ ಜಿಲ್ಲಾ ಆಪೀಸ್ ಅದು ಅಲ್ಲೆಲ್ಲ ಹೋಗಿ ನಾವು ರೈತ್ರ ಬಗ್ಗೆ ಮಾಹಿತಿ ಇದು ಮಾಡಿ ರೈತ್ರಿಗೆ ಇದು ಮಾಡಿರಿ ಕೃಷಿ ಉಳಿಸಿರಿ ಭೂಮಿ ಯಾರು ಮಾರಾಟ ಮಾಡ್ಬೇಡ್ರಿ ದಯವಿಟ್ಟು ಭೂಮಿ ಇದ್ರೆ ನಮಗೆಲ್ಲ ಇದು ತಿನ್ನಲಿಕ್ಕೆ ಆಹಾರ ಊಟಕ್ಕೆ ಉಪಚಾರಕ್ಕೆಲ್ಲ ಬರ್ತದಂತೆಲ್ಲ ನಾವು ಹೇಳ್ತಾ ಮಾಡ್ತಾ ಹೋಗ್ತಾ ಇರ್ತೀವಿ ಇದೇ ರೀತಿಯಾಗಿ ನಾವು ಮತ್ತೇನಿಲ್ಲ ಮತ್ತು ಇದರಾಗ ಎಲ್ಲ ಹೇಳುವುದು ಕೇಳುವುದು ಅವರಿಗೆಲ್ಲ ಒಂದು ಹೆಲ್ಪ್ ಮಾಡ್ತಾ ನಾವು ರೈತ್ರು ಆತ್ಮಹತ್ಯೆ ಬಹಳ ಆಗ್ತವ ಕೃಷಿ ಭೂಮಿ ಮಾರಿ ಎಷ್ಟೋ ಮಂದಿ ರೈತ್ರು ಸಾಯ್ತಾ ಇರ್ತಾರ ಅದಕ್ಕೆ ಅಂಥವ್ರಿಗೆಲ್ಲ ನಾವು ಅವಕಾಶ ಮಾಡ್ಕೊಡುವುದಿಲ್ಲ ಹಂಗೇನಾರ ಘಟನೆ ಕಂಡು ಬಂದಲ್ಲಿ ನಾನು ಪಸ್ಟ್ ಹೋಗ್ತಿನೆ ಸಮಾಜ ಸೇವೆ ಅಲ್ಲ ನಾನು ಅದರಲ್ಲಿ ಹೋಗಿ ನಿಂತು ನೀವು ಮಾಡಬ್ಯಾಡ್ರಿಪ್ಪ ಈ ಕೃಷಿ ಮಾಡಿದ್ರೆ ನಿಮ್ಮ ಹಳ್ಳಿ ನಿಮ್ಮ ತೊಗೊಳ್ಳೋಕೆ ಆಗೋದಿಲ್ಲ ಈಗಿನ ಕಾಲ ಹಿಂಗೆ ಅದು ಮುಂದೆ ಈ ಭೂಮಿ ಮಾರಿದರೆ ಮತ್ತೆ ಭೂಮಿ ಸಿಗೋಲ್ಲ ಇದರಲ್ಲಿ ಕೃಷಿ ಇದರಲ್ಲೆ ನೀವು ಬೆಳೆದ್ರೆ ನೀವು ಸಹ ಕೆಜಿಗೆ ಇಡೋಲ್ಲ ನಿಮಗೆ ಇದರಲ್ಲೇ ಕೃಷಿ ಮಾಡ್ತಾ ಹೋಗಿಬಿಟ್ರೆ ನಿಮ್ಮ ಭೂಮಿಯಲ್ಲೆ ನಿಮ್ಗೆ ಬೇಕಾದಷ್ಟು ನಿಮ್ಗೆ ಸಿಗ್ತದೆ ನೀವೆ ಹತ್ತು ಅಲ್ಲ ಸಾವ್ರಾರು ಮಂದಿಗೆ ಊಟ ಹಾಕುವಂಥ ರಾಕೀರ್ ಕೃಷಿ ಭೂಮಿಯನ್ನು ಮಾರಬೇಡ್ರಿ ನೀವು ಅಂತ ನಾವು ಹೇಳಿ ಅವರಿಗೆಲ್ಲ ಹೇಳಿ ಅವರಿಗೆ ಸಂತಾನ ಹೇಳಿ ಎಲ್ಲ ಮಾಡಿ ಬರ್ತಿರ್ತೇವೆ ರೀ ಅದೂ ಅದ್ರ ಬಗ್ಗೆ ಎಲ್ಲ ಹೇಳಿ ಹಂಗಾಗ್ ಎಲ್ಲರು ಹೇಳ್ತಾರೆ ನಾವು ಮಾಡ್ತೀವಿ ಹಾಗಾಗಿ ಎಲ್ಲರಿಗೆ ನಾವು ಹೇಳ್ತಾ ಎಲ್ಲರಿಗೂ ಒಂದೊಂದು ಸಲ ಒಬ್ಬ ಒಬ್ರನ್ನ ಹೊತ್ತು ಅಟ್ಟಿ ಹೂಗಿ ನಾವೂ ಮತ್ತು ಕೃಷಿಯಲ್ಲಿ ಕೆಲಸ ಮಾಡ್ತಾ ಹೀಗೆಲ್ಲ ಮಾಡಿ ಊಟ ಕೂತ್ಕೊಂಡು ಹೊಲ್ದಾಗ ಕೃಷಿ ಮಾಡ್ತಾ ಅಲ್ಲೇ ಆರಾಮ್ ಕೂತ್ಕೊಂಡು ಒಂದು ನಾಲ್ಕು ರೊಟ್ಟಿ ತಿಂದು ಮತ್ತು ಮಾಡಿ ಮತ್ತು ಬರ್ತಿದ್ವಿ ನಾವು ಭಾಳ ಪ್ರೀತಿ ರೀ ಕೃಷಿ ಭೂಮಿಯಲ್ಲಿ ಕುಂತು ಊಟ ಮಾಡೋದು ಆದ್ದೋದು ಅದು ನಮ್ಗೆ ಭಾಳ ಚೆನ್ನಾಗಿ ಇದು ಆಗುತ್ತೆ ಅದೇನಿಲ್ಲ ಮತ್ತು ಹಿಂಗಾಗಿ ನಾವು ಏನು ಆತು ಅಂತ ಅಂದರೆ ನಮ್ಮ ಮನೆಯಾಗ ನಮ್ಮ ಹುಡ್ಗ ಉಪ್ಪು ಹೊಲ ಅಂದ್ರೆ ಭಾಳ ಪ್ರೀತಿ ಮಮ್ಮಿ ಅದನ್ನ ಬೊಬ್ಬ ಎಳೆಸೋನು ನಾವು ರೇಷ್ಮೆ ಹಚ್ಚೋಣು ಹಾಗೆ ಮಾಡೋಣು ಈಗ ಮಾಡೋಣು ಅಂತ ಕುರಿ ಸಾಕಾಣಿಕೆ ಮಾಡೋಣು ನಮ್ಮ ಮಮ್ಮಿ ಹಂಗೆ ಹಿಂಗೆ ಹೊಲದಾಗ ಅಂತಾನ ನೋಡೋಣಪ್ಪ ಮಾಡೋಣ ಅಂತ ಹೇಳ್ತೀವಿ ಮಾಡೀರಿ ಆರು ಅಂತ ನಮ್ಮದು ಆಯಿತ್ರೀ ಈಗ ಈಗ ನಾವು ಕ್ರೂ ಕುರಿ ಸಾಕಾಣಿಕೆ ಅವು ಏನೋ ಹೊಲದಲ್ಲೆ ಮಾಡಿ ಇದು ಮಾಡೋದಂತ ಐತಿ ಮಾಡಿ ಅದನ್ನ ನಾವು ಮಾಡೋದು ಜೇನು ಸಾಕಾಣಿಕೆ ಆಮೇಲೆ ರೇಷ್ಮೆ ಗಿಡ ಹಚ್ಚಿ ಅದೂ ರೇಷ್ಮೆ ಹೆಂಗೆ ಬೆಳೆಯೋದು ಅದ್ನ ಮಾಡ್ತೀವಿ ನಾವು ಈ ಸತಿ ಮಾಡಬೇಕಂತ ನನ್ನ ಮಗ ನಾನು ಕೂತೆಲ್ಲ ಮಾತಾಡೀವಿ ಮಾತಾಡಿಕೊಂಡು ನಾವು ಈ ರೀತಿ ಮಾಡಬೇಕಂತ ನಾವು ಇಷ್ಟ ಪಟ್ಟೀವಿ ಇದಾಗ ಕೃಷೀದು ಅಂದ್ರೆ ಭಾಳ ಪ್ರೀತಿಯೂ ಇರ್ತದೆ ಎಲ್ಲರಿಗೆ ನಮ್ಗೆ ಅದೊಂದು ಇದುನ್ನ ಇರ್ತದೆ ಹೊಲದಲ್ಲಿ ಅಡ್ಡಾಡಿ ಒಂದು ಮಾವಿನ ತೋಟ ಹಚ್ಚಿ ಮಾವ್ನ ಮಾವ ಹಚ್ಚಿ ಚಿಕ್ಕು ಹಚ್ಚಿ ರೇಷ್ಮೆ ಹಚ್ಚಿ ಜೇನು ಸಾಕಾಣಿಕೆಯೆಲ್ಲ ನಾವು ಮಾಡೋದೈತ್ರಿ ಈಗ ನೀರಾವರಿ ಮಾಡಿಕೊಂಡ್ಬಿಟ್ಟು ನಾವು ಮಾಡಬೇಕಂತ ನಮ್ಗೂ ಇಷ್ಟ ಭಾಳ ಅದಾ ನನ್ನ ಮಗ್ನಿಗೆ ಇಷ್ಟ ಐತಿ ನಾವೆಲ್ಲ ಕೂಡಿ ಅದನ್ನು ನಾವು ಕೃಷೀದು ಬಗ್ಗೆ ನಾನು ಮಾತಾಡಿ ನಾವು ಮಾಡ್ತೀವಿ ರಿ ಈ ವರ್ಷ ಅಂತ ಹೇಳಿ ಹೇಳೋದು ಅಷ್ಟೆ ನಾನು ಹೀಗೆ ನಿಮ್ಮಲ್ಲಿ ಕೇಳೋದು